ಹಾಂ ಮೇಡಮ್ ವಿಜಯಲಕ್ಷ್ಮೀ ರೆಸ್ಟೋರೆಂಟ್ ಹೇಳ್ರಿ ಹಾಂ ಮೇಡಮ್ ಹಾಂ ಮೇಡಮ್ ನಮ್ಮ ಹತ್ರ ನಮ್ಮ ಹತ್ರ ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಟಿಫಿನ್ಗಳು ಸಿಗ್ತವೆ ಮೇಡಮ್ ಇಡ್ಲಿ ದೋಸೆ ಪೂರಿ ಈ ರೀತಿ ಎಲ್ಲ ಮತ್ತೆ ಮಧ್ಯಾಹ್ನಿಂದ ಊಟ ಸಿಗುತ್ತೆ ಮೇಡಮ್ ಹಾಂ ಮಧ್ಯಾಹ್ನ ಟೈಮ್ ಅನ್ನ ಸಾಂಬಾರು ಒಂದು ನಾಲ್ಕು ಥರ ಚಟ್ನಿ ಸಾಂಬಾರ್ ಸಿಗ್ತವೆ ಮೇಡಮ್ ಮತ್ತೆ ಪಲಾವು ಶೇರ್ವ ಮತ್ತೆ ರಾತ್ರಿ ಬಿರ್ಯಾನಿ ಅಂಥವೆಲ್ಲ ಸಿಗ್ತವೆ ಮೇಡಮ್ ಮಟನ್ ಬಿರ್ಯಾನಿ ಚಿಕನ್ ಮೇಡಮ್ ಸಿಗುತ್ತೆ ಮೇಡಮ್ ಅದು ಅದನ್ನು ಅದು ಬೇರೆ ಇರುತ್ತೆ ಮತ್ತೆ ಅದೂ ಸಿಗುತ್ತೆ ಚಪಾತಿ ಬಿಸಿ ರೊಟ್ಟಿ ಸಮೇತ ಸಿಗುತ್ತೆ ಚಪಾತಿ ಪರೋಟ ಈ ರೀತಿಯೆಲ್ಲ ಎಲ್ಲ ರೀತಿಯಿಂದ ಇರೋ ಐಟಮ್ಸ್ ಸಿಗ್ತವೆ ಮೇಡಮ್

ಹಾಂ ನೈಟ್ ಅಂದರೆ ಸಿಗುತ್ತೆ ಮೇಡಮ್ ನೈಟ್ ಊಟಕ್ಕೆ ಮಾತ್ರ ಮುದ್ದೆ ಸಿಗುತ್ತೆ ಮೇಡಮ್

ಹಾಂ ಟೇಸ್ಟ್ ಎಲ್ಲ ಈಗ ಈ ಈ ನಮ್ಮ ಉತ್ತರ ಕರ್ನಾಟಕ ರೀತಿಲಿ ಟೇಸ್ಟ್ ಇರುತ್ತೆ ಮೇಡಮ್ ಎಲ್ಲ ಊಟಕ್ಕೂ ಒಂದು ಊಟಕ್ ಬಂದ್ಬಿಟ್ಟು ಎಪ್ಪತ್ತೈದು ರೂಪಾಯಿ ಮೇಡಮ್ ಹಾಂ ಕಳ್ಸ್ಕೊಡ್ತೀವಿ ಮೇಡಮ್ ಫುಡ್ ಡೆಲ್ವರಿ ಇದೆ ನಮ್ಮ ಕಡೆಯಿಂದ ನಮ್ಮ

ಹಾಂ ಬೀಳುತ್ತೆ ಸರ್ ಡೇ ಮೇಡಮ ಡೆಲ್ವರಿ ಚಾರ್ಜ್ ಎಷ್ಟು ಐವತ್ತು ರೂಪಾಯಿ ಬೀಳುತ್ತೆ ಇಲ್ಲೇ ಲೋಕಲ್ ಆದರೆ ಇಷ್ಟು ಬೀಳುತ್ತೆ ಸ್ವಲ್ಪ ದೂರ ಆದರೆ ಅರ್ವತ್ತು ರೂಪಾಯಿ ಬೀಳುತ್ತೆ ಡೆಲಿವರಿ ಚಾರ್ಜಸ್ ಬೇರೆ ಇರುತ್ತೆ ಅದು ಸಪ್ರೇಟ್ ಆಗಿ ಹೌದಾ ಮೇಡಮ್

ಹಾಂ ಮೇಡಮ್ ಸರಿ ಮೇಡಮ್ ಅದನ್ನು ಇಲ್ಲಿಗೇ ಬರ್ತೀರಾ ಮೇಡಮ್ ಡೆಲ್ವರಿ ಕಳಿಸ್ಬೇಕಾ ಹಾಂ ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಎರಡು ಮೂರು ಥರ ಪಲ್ಯ ಇರುತ್ತೆ ಮೇಡಮ್ ಅದೇ ಅದೇ ಮೇಡಮ್ ಚೆನ್ನಾಗಿದೆ ಅದೇ ಮೇಡಮ ಒಟ್ಟು ಐದು ಐದು ಟಿಫೀನಿಗೆ ಐದು ಊಟಕ್ಕೆ ಸೇರಿ ಒಂದು ಐದು ಟಿಫೀನಿಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೇಡಮ್ ಡೆಲ್ವರಿ ಚಾರ್ಜ್ ಎಕ್ಸ್ಟ್ರಾ ಅರ್ವತ್ತು ರೂಪಾಯಿ ಸೇರ್ಬಿಟ್ಟು ನಿಮ್ಮ ಮುನ್ನೂರ ಅರ್ವತ್ತು ರೂಪಾಯಿ ಕೊಡಿ ಮೇಡಮ್ ನಾನೂರ ಹತ್ತು ರೂಪಾಯಿ ಕೊ ಡೆಲ್ವರಿ ಚಾರ್ಜಸ್ ಡೆಲ್ವರಿ ಬಾಯ್ಗೆ ಕೊಡ್ಬೇಕು ಮೇಡಮ್ ಹಾಂ ಸರಿ ಇಲ್ಲ ಇಲ್ಲ ಮೇಡಮ್ ಫ್ರೆಶ್ ಆಗಿರೋದನ್ನೇ ಕಳಿಸ್ತೀವಿ ಹಾಂ ಸರಿ ತ್ಯಾಂಕ್ ಯು